ನಾವು ಬಾವಿಯಿಂದ ನೀರನ್ನು ಸೇದುವುದಕ್ಕಾಗಿ ಹಗ್ಗವನ್ನು ಉಪಯೋಗಿಸಿ ಅದನ್ನು ನಾವು ನೀರನ್ನು ಸೇದುತ್ತಿದ್ದೀರಿ ಆಂ ಅದು ತುಂಬಾ ಕಷ್ಟ ಅನಿಸುತ್ತೆ ಅಲ್ವ ಯಾಕಂದರೆ ನಾವು ಹಗ್ಗದಿಂದ ಹಗ್ಗ ಹಾಕಿ ನಾವು ಬಾವಿಯಲ್ಲಿ ನೀರು ಸೇದಬೇಕು ಅಂತ ಹೇಳಿದರೆ ಅದು ನಾವು ನೀರು ಸೇದೊವರೆಗು ನಮಗೆ ಕೈಯೆಲ್ಲ ಅದನ್ನು ಹಗ್ಗದಿಂದ ಸೇದಿದ್ರೆ ಎಷ್ಟ್ ನೋವಾಗತ್ತೆ ಅದರ ಬಗ್ಗೆ ನಾವು ಆದರೆ ನಾವು ಒಂದು ಒಳ್ಳೆ ಮೋಟರ್ ವಿದ್ಯುತ್ ಮೋಟರನ್ನು ನಾವು ಉಪಯೋಗ ಮಾಡಿಸ್ ಮಾಡಿಕೊಂಡ್ರೆ ನೀರಿನ ಸೇದುವುದು ಎಲ್ಲ ಇರಲ್ಲ ನಮಗೆ ವಿದ್ಯುತ್ ಮೋಟರಿನ ಮುಖಾಂತರ ತುಂಬ ಬೇಗ ನೀರು ನಾವದು ನಾ ನೀರನ್ನ ಬಾವಿಯಿಂದ ಪೈಪ್ ಮುಖಾಂತ್ರ ಯೂ ಉಪಯೋಗ ಮಾಡಿಕೊಳ್ಬಹುದು ಹಾಗಾಗಿ ಸೇದೋದು ತುಂಬ ಕಷ್ಟ ಬಾವಿಯಿಂದ ಅದು ನೀರು ಸೇದಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಅನ್ಸುತ್ತೆ ಅದರ ಮುಖಾಂತ್ರ ನಾವು ಮೋಟ್ರ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆದು ಹೀಗಾಗಿ ನಾವು ತೋಟಗಳಲ್ಲೆಲ್ಲ ಬಾವಿ ನೀರನ್ನ ಸೇದಿಕೊಂಡು ನಾವು ಉಪಯೋಗಿಸ್ ನಾ ಬಳಕೆ ಮಾಡಬೇಕು ಅಂತ ಹೇಳಿದ್ರೇ ಅದರ್ದು ಬೆಳಿಗ್ಗೆಯಿಂದ ನಾವು ಸೇದ್ಕೋಂಡು ಹೋದರೆ ಎಷ್ಟೋ ಹೊತ್ತಿನವರ್ಗೂ ಸೇದಿದ್ರೇ ನಮಗೆ ನೀರು ಉಪಾ ಇದಾಗತ್ತೆ ಉಪಯೋಗ ಆಗುತ್ತೆ ಆದರೆ ಮೋಟರ್ ಬಳಕೆ ಇದ್ದರೆ ನೀರು ಬೇಗ ಮೋಟ್ರ್ ಇಂದ ಏಳೀಬಹುದು ಹಾಗಾಗಿ ವಿದ್ಯುತ್ ಮೋಟ್ರೇ ನಮಗೆ ಒಳ್ಳೆದು ಅನಿಸುತ್ತೆ ಯಾಕಂದರೆ ನಮ್ಮ ಸಮಯ ಉಳಿಯುತ್ತೆ ವಿದ್ಯುತ್ ಮೋಟ್ರ್ ಬಳಕೆ ಮಾಡಿದ್ರೆ ನಾವು ನೀರು ವಿದ್ಯುತ್ ಮೋಟ್ರಿಂದ ಎಳೆದ್ರೆ ತುಂಬ ಬೇಗ ನೀರು ನಾವು ತುಂಬಿಸ್ಕೊಳ್ಬಹುದು ತೊಟ್ಟಿಗಳಿಗೆ ತುಂಬಿಸ್ಕೊಳ್ಬಹುದು ಹೀಗಾಗಿ ಉಪಯೋಗಕ್ಕೋಸ್ಕರ ತುಂಬ ಬೇಗ ನಾವು ತುಂಬಿಸ್ಕೊಂಡು ಎಲ್ಲ ಉಪಯೋಗ ಮಾಡಿಕೊಳ್ಬೋದು ಅದೇ ನಾವು ಹಗ್ಗದ ಇದರಲ್ಲಿ ಹಗ್ಗದಲ್ಲಿ ನಾವು ಬಾವಿಯಲ್ಲಿಂದ ಹಗ್ಗದಿಂದ ನೀರು ಸೇದಬೇಕು ಅಂತ ಹೇಳಿದ್ರೆ ನಮ್ಮ ಆರೋಗ್ಯ ಇದಾಗುತ್ತೆ ಮತ್ತು ನಮಗೆ ಕೈ ಕಾಲು ನೋವ್ವು ಬರಬಹುದು ಸೇದಿ ನಮಗೆ ಕೈಯಲ್ಲೂ ನೋವು ಬರುತ್ತೆ ಮತ್ತು ಹಾಗೇ ನಮಗೆ ತೊಂದ್ರೇ ಉಂಟಾಗುತ್ತೆ ತುಂಬಾ ಬಿಸಿಲು ಇರುತ್ತೆ ಮಳೇನು ಬರಬಹುದು ಬಿಸಿಲು ಬರಬಹುದು ಅಂತ ರ ಹೊತ್ತಿನಲ್ಲಿ ನಮಗೆ ಬಾವಿಯಿಂದ ನೀರು ಸೇದ್ಬೇಕು ಅಂತ ಹೇಳಿದ್ರೆ ಕಷ್ಟ ತುಂಬ ಕಷ್ಟ ಅನ್ಸುತ್ತೆ ಅದು ಯಾಕಂದರೆ ಕೈ ಎಲ್ಲ ನೋವು ಬಂದುಬಿಡತ್ತೆ ಏ ನೀರು ನೀರೇನೋ ಮೇಲ್ಗಡೆ ಇದೆಯಾ ಬಾವಿಯಲ್ಲಿ ಜ ಇದ್ದರೆ ಇನ್ನು ಸ್ವಲ್ಪ ಬೇಗ ಆಗುತ್ತೆ ಆದರೆ ಈ ಬೇಸಗೆ ಕಾಲದಲ್ಲೆಲ್ಲ ನೀರು ಬಾವಿಯಲ್ಲಿ ತುಂಬ ಆಳಕ್ಕೆ ಹೊರ್ಟೋಗ್ಬಿಟ್ಟಿರತ್ತೆ ಅಂಥ ಸಮಯದಲ್ಲಿ ನಾವು ಹಗ್ಗದಿಂದ ಅದನ್ನು ಯ ಇದು ಮಾಡೋಕ್ಕಾಗಲ್ಲ ಸೇದೋದಕ್ಕೆ ಆಗ ಆಗಲ್ಲ ತುಂಬಾ ಕಷ್ಟ ಅದು ಬೇಸಿಗೆಯಾ ಬಿಸಿಲಿನಲ್ಲಿ ನಾವು ಸೇದಬೇಕೂ ನೀರು ಅಂತ ಹೇಳಿದರೆ ಕೈಯೆಲ್ಲ ನೋವು ಬಂದುಬಿಡತ್ತೆ ನಮಗೆ ಆ ಬಿಸಿಲಿನ ತಾಪದಿಂದ ನಮ್ಮ ನಮಗೆ ಆರೋಗ್ಯ ಕೆಡಬಹುದು ಹೀಗಾಗಿ ಈವ ಈ ಇವದೆಲ್ಲ ತುಂಬ ಏನಾಗಿಬಿಟ್ಟಿದೆ ಅಂದರೆ ಎಲ್ಲಾರು ವಿದ್ಯುತ್ ಮೋಟರನ್ನು ಬಳಸಬೇಕು ಅದನ್ನು ಬಳಸೋದು ಯೋಚಿಸ್ತಾ ಇದ್ದಾರೆ ಪ್ರತೀ ತೋಟದಲ್ಲಾನ ಆಗಲಿ ತೋಟಗಾರಿಕೆಯಲ್ಲೂ ಆಗಬಹುದು ಅಥ್ವಾ ಮನೆಯಲ್ಲು ಬಹಳ ಜನ ಎಲ್ಲ ಮೋಟರ್ ವಿದ್ಯುತ್ ಮೋಟರಿಂದ ನೀರು ಎಳೆಯೋಕೋಸ್ಕರ ಇದು ಮಾಡಿಕೊಳ್ತಿರಿ ನಾವು ಉಪಯೋಗ ಮಾಡಿಕೊಳ್ತಾಯಿದಾರೆ ಅದು ಒಳ್ಳೆಯದು ಅದರಲ್ಲಿ ನಮಗೆ ತುಂಬ ಸಮಯ ಉಳಿತಾಯ ಆಗುತ್ತೆ ಮತ್ತು ನಾವು ಎಷ್ಟೋ ಕೆಲ್ಸಗಳು ಮಾಡಬಹುದು ಮೋಟ್ರ್ ಇದರಿಂದ ಒಂದು ಅರ್ಧ ಗಂಟೆ ಅಲ್ಲಿ ಎಲ್ಲ ನಾವು ತೊಟ್ಟಿಗಳನ್ನ ತುಂಬಿಕೊಳ್ಬಹುದು ನಾ ಏನಾದರು ನಾ ಎಲ್ಲ ನಾವು ನೀರ್ಗಳು ತೋಟಕ್ಕೆ ಬಿಡಬೇಕು ಅಂತ ಹೇಳಿದ್ರೆ ಪೈಪ್ ಮುಖಾಂತ್ರ ನಾವು ತೋಟಗಳಿಗೆ ಗಿಡಗಳಗೆಲ್ಲಾ ನಾವು ನೀರು ಹಾಕ್ಬೌದು ಅದು ತುಂಬಾ ನಮ್ಗೆ ಅನುಕೂಲ ಇದೆ ಅದೇ ನಾವು ಬಾವಿಯಿಂದ ಸೇದಿ ನಾವು ನ ಗಿಡಗಳಿಗೆ ನೀರು ಹಾಕಬೇಕು ಅಂತ ಹೇಳಿದರೆ ತುಂಬ ಕಷ್ಟ ಅದರ ಮುಖಾಂತರ ನೋಡಿದ್ರೆ ನಾವು ಆ ವಿದ್ಯುತ್ ಮೋಟರ್ ಬಳಕೆ ನೀರು ಸೇದುವುದಕ್ಕೆ ಬಹಳ ಬಹಳ ಒಳ್ಳೆಯ ವಿಚಾರ ಇದು ಇದರಲ್ಲಿ ನಮ್ಮ ಸಮಯವನ್ನು ನಾವು ಉಳಿಸಿ ಆ ನಮ್ಮ ಸಮಯವನ್ನು ಬೇರೇ ಕೆಲಸಕ್ಕಾಗಿ ಉಪಯೋಗ ಮಾಡಿಕೊಳ್ಬಹುದು ಹೀಗಾಗಿ ನಾವು ಬಾವಿಯಿಂದ ನೀರು ಸೇದೋದನ್ನು ಬಿಟ್ಟು ವಿದ್ಯುತ್ ಮೋಟರ್ ಮುಖಾಂತರ ಸೇದಿ ನೀರನ್ನು ಸೇದೋದಕ್ಕೆ ಉಪಯೋಗ ಮಾಡಿಕೊಳ್ಬೇಕು ಬಳಕೆ ಮಾಡಿಕೊಳ್ಬೇಕು ಅನ್ನೊದು ತುಂಬಾ ಒಳ್ಳೆಯ ವಿಚಾರ ಆಗಿದೆ